ದೊಡ್ಡ ಮಟ್ಟದ ವಿಶ್ವವಿದ್ಯಾಲಯಗಳು ಕಾಲೇಜುಗಳಲ್ಲಿ ಮಹಿಳೆಯರಿಗೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಖಂಡಿತವಾಗಲೂ ಸಮಾನ ಸಮಾನ ರೀತಿಯಾದಂಥ ಅವಕಾಶಗಳು ಖಂಡಿತವಾಗಿಯೂ ಇದ್ದಾವೆ ಆದರೆ ಅದನ್ನು ಉಪಯೋಗಿಸ್ಕೋಬೇಕಾಗಿರುವುದು ಅವರವರಲ್ಲಿ ಇದೆ ಯಾಕೆ ಅಂದರೆ ಈಗ ಗ್ರಾಮೀಣಯಿಂದ ಆಗಿರ್ಬೋದು ಅಥವಾ ಅಥವಾ ಹಳ್ಳಿ ಪ್ರದೇಶದಿಂದ ಆಗಿರೋಂಥ ಮಹಿಳೆಯರು ಈ ಥರ ಪ್ರದೇಶ ದೊಡ್ಡ ದೊಡ್ಡ ಪ್ರದೇಶಕ್ಕೆ ಬಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ ಆದರೆ ಅದನ್ನು ಒಂದವರು ಬದಿಗಿಟ್ಟು ಕಲಿಬೇಕು ಅನ್ನೋ ಉದ್ದೇಶದಿಂದ ಬಂದರೆ ಖಂಡಿತ ಅವಕಾಶಗಳಿಗೆ ಏನೂ ಕೊರತೆ ಇಲ್ಲ ಖಾಸಗಿನೇ ಆಗಿರ್ಬೋದು ಸರ್ಕಾರಿನೇ ಆಗಿರ್ಬೋದು ಎಲ್ಲೇ ಹೋದರೇನು ಮಹಿಳೆಯರಿಗೇಂತ ಇಂತಿಂಥ ರಿಸರ್ವೇಶನ್ ಅಂತ ಸರ್ಕಾರದವರು ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಇವರು ಹೋಗಿ ಆ ಸೌಕರ್ಯಗಳನ್ನು ಸೌಕರ್ಯಗೊಳನ್ನು ಇವರು ಅದನ್ನು ಎಕ್ಸಪ್ಟ್ ಮಾಡಿ ಅವರು ಅದರಲ್ಲಿ ಉಪಯೋಗಿಸ್ಕೋಬೇಕು ಆ ಒಂದು ಸೌಲಭ್ಯಗಳನ್ನು ಉಪಯೋಗಿಸ್ಕೋಬೇಕು ಉಪಯೋಗಿಸಿಕೊಂಡ್ರೆ ಖಂಡಿತ ಅವಕಾಶಗಳಿಗೆ ಏನೂ ಕೊರತೆಗಳಿಲ್ಲ